ಓಹ್ ಏನಪ್ಪಾ ಡ್ರೈವರು ನಾವು ಜಯನಗರ ಫೋರ್ತ್ ಬ್ಲಾಕ್ ಹೋಬೇಕು ಬೆಂಗಳೂರಲ್ಲಿ ಬರ್ತಿರಾ ಎಷ್ಟು ತೊಗೊಂತಿರಾ

ಏನು ರೀ ಟ್ರಾಪಿಕ್ ಇಲ್ಲಾಂದ್ರಿ ನೋಡಿದ್ರೆ ಟ್ರಾಪಿಕ್ ಫುಲ್ ಓವರಿದೆ ಈಗ ನಾನು ಒಂದು ಟೆನ್ ಮಿನಿಟ್ಸಲ್ಲಿ ರೀಚಾಗಬೇಕು ಈಗೇನು ಮಾಡ್ತಿರಾ ನಿಮ್ಗೇನು ಅಡ್ರೆಸ್ ಗೊತ್ತಿಲ್ಲ ಸರಿ ಈಗ ಓಕೆ ಲೆಫ್ಟ್ ತೊಗೊಳಿ ಹೋಗ್ಲಿ ಲೆಫ್ಟ್ ತೊಗೊಳಿ ನಾನೇ ಅಡ್ರೆಸ್ ಹೇಳ್ತಿನಿ ಅಲ್ಲಿ ಹೋಗಿರಾ ಲೆಫ್ಟ್ ತೊಗೊಂಡು ಹಾಂ ಸ್ಟ್ರೈಟ್ ನಡಿರಿ ಸ್ಟ್ರೈಟ್ ತೊಗೊಂಡು ಹಂಗೆ ಮತ್ತು ಲೆಪ್ಟು ಇವಾಗ ಮತ್ತು ಲೆಪ್ಟೋಗಿ ಮುಂದೆ ಸ್ಟ್ರೈಟೋಗಿ ಸ್ಟ್ರೈಟೋಗಿ ಡೌನ್ಗೋಗಿಬಿಟ್ಟು ಮತ್ತು ಲೆಪ್ಟ್ಗೋಗಿ ಅದೇ ನಮ್ಮಮನೆ ಅಲ್ಲಿ ನಿಲ್ಸಿಬಿಡಿ ಹಾಂ ಓಕೆ ಓಕೆ ಥ್ಯಾಂಕ್ ಅಪ್ಪ ಥ್ಯಾಂಕ್ಸಪ್ಪ